ಮೂರು ಐದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ನಾಲ್ಕು ಐದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಹದಿನಾಲ್ಕು ಏಳು ಸಾವಿರದ ಒಂಬೈನೂರ ತೊಂಬತ್ತ್ಮೂರು ಹನ್ನೊಂದು ಏಳು ಎರಡು ಸಾವಿರದ ಎರಡು ನಾಲ್ಕು ಐದು ಸಾವಿರದ ಒಂಬೈನೂರ ತೊಂಬತ್ತ್ಮೂರು